ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯು ಒಂದು ಸಾಂಸ್ಕೃತಿಕ ನಗರಿ ಮೈಸೂರು

ಮೊದಲಿಗೆ ಮೈಸೂರು ಜಿಲ್ಲೆಯನ್ನು ನಾವು ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂದು ಕರೆಯುವ ಮೊದಲೇ ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು ತದನಂತರ ಇದು ಮೈಸೂರು ಜಿಲ್ಲೆ ಪರಿವರ್ತನೆಯಾಗಿ ಕರ್ನಾಟಕ ರಾಜ್ಯವಾಯಿತು ಮೈಸೂರು ಜಿಲ್ಲೆ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ನಾವು ನೋಡೋದಾದರೆ ಸವಾಲು ಮತ್ತು ಅವಕಾಶಗಳು ಯಾವ ಥರ ಇದೆ ಅಂತ ಅಂದ್ರೆ ಸವಾಲು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾಯಿದೆ ಈಗ ಕರ್ನಾಟಕದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರ್ತಕ್ಕಂಥ ಜಿಲ್ಲೆ ಮೈಸೂರು ಇದು ಇದರ ಮೊದಲ ಸವಾಲು ಆಗಿದೆ ಹಾಗೆ ಜನಸಂಖ್ಯೆಯಲ್ಲಿ ಎಚ್ಚೆತ್ತಾಗಿದೆ ಅವಕಾಶಗಳು ಅಂತಂದಾಗ ಇಲ್ಲಿ ಹೆಚ್ಚಿನದಾಗಿ ಐ ಟಿ ಬಿ ಟಿ ಕಂಪ್ನಿಗಳು ಜಾಸ್ತಿ ಆಗ್ತವೆ ಅವಕಾಶಗಳು ಉದ್ಯೋಗಗಳು ತುಂಬ ಹೆಚ್ಚಳವಾಗ್ತಿದೆ ಮಾರುಕಟ್ಟೆಗಳು ಜಾಸ್ತಿ ಆಗ್ತಾಯಿದೆ ಮತ್ತು ರಸ್ತೆಗಳು ಢಾಂಬರೀಕರ್ಣ ಆಗಿ ಸ್ವಚ್ಛಂದವಾಗಿವೆ ಯಾವುದೇ ಜಿಲ್ಲೆಯಲ್ಲಿ ನೀವು ಯಾವುದೇ ಜಿಲ್ಲೆಯಿಂದ ಬಂದರೂ ಸಹ ಈ ಜಿಲ್ಲೆಯಲ್ಲಿ ಆ ವ್ಯಕ್ತಿ ನಿರರ್ಗಳವಾಗಿ ವಾಸಿಸುವ ಒಂದು ಅವಕಾಶವನ್ನು ಈ ಜಿಲ್ಲೆ ಕೊಡುತ್ತೆ ಅಂಥೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪರಿಸರ ಅಂದರೆ ನೋಡೋದಾದರೆ ಆರ್ಥಿಕತೆ ತುಂಬ ಚೆನ್ನಾಗಿದೆ ಬೇರೆ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಈ ಜಿಲ್ಲೆಯಲ್ಲಿ ಆರ್ಥಿಕತೆ ವಿಚಾರವಾಗಿ ಆರ್ಥಿಕ ಸಂಪನ್ಮೂಲಗಳು ಜಲ ನೆಲ ವಿಚಾರದಲ್ಲಿ ಆರ್ಥಿಕತೆ ತುಂಬ ಸಂಪನ್ಮೂಲ ಭರಿತವಾಗಿದೆ ಸಾಮಾಜಿಕವಾಗಿ ಜನರ ಮೇಲೆ ಹೊಂದಾಣಿಕವಾಗಿ ಸೌಹಾರ್ದತೆಯಿಂದ ಇಲ್ಲಿ ಜೀವನವನ್ನ ನಡೆಸ್ತಾಯಿದೆ ಇಲ್ಲಿನ ಪರಿಸರ ನೋಡೋದಾದರೆ ಕಾವೇರಿ ನದಿ ಇದೆ ಕಬಿನಿ ಇದೆ ಕಪಿಲ ಇದೆ ಗಂಗೆ ಇದ್ದು ಇದು ಹಲವಾರು ತಾಲ್ಲೂಕುಗಳಲ್ಲಿ ಇದುವರೆಗು ಜನಗಳಿಗೆ ನೀರನ್ನು ಕಾವೇರಿ ಮತ್ತು ಕಪಿಲ ನದಿ ನೀರು ಇಲ್ಲಿನ ಜನಗಳಿಗೆ ಉಪಯೋಗ ಆಗ್ತಾಯಿದೆ ಹಾಗೆ ಕೆ ಆರ್ ಎಸ್ಸು ಡ್ಯಾಮ್ ಕೂಡ ಅದರಿಂದ ಮೈಸೂರು ಜಿಲ್ಲೆಗೆ ನೀರನ್ನು ಕಾವೇರಿ ನೀರನ್ನು ಹರಿಸ್ತಾ ಇದ್ದಾರೆ ಹಾಗೆ ಕುಡಿಯೋದಕ್ಕೆ ಯೋಗ್ಯವಾದ ನೀರು ಕಾವೇರಿ ನೀರಾಗಿರೋದರಿಂದ ಇಲ್ಲಿ ಸಿಟಿಗೆ ಹೆಚ್ಚಿನದಾಗಿನೇ ಬಳಸ್ತಾ ಇದ್ದಾರೆ ಹಾಗೆ ಹಾಗೆ ಇಲ್ಲಿ ವ್ಯವಸಾಯಕ್ಕೂ ಕೂಡ ಕಾವೇರಿ ನೀರನ್ನು ಬಳಸ್ತಾ ಇದ್ದಾರೆ ರಾಜಕೀಯ ರಾಜಕೀಯ ಅನ್ನೋದು ಒಂದು ಮಾಷ್ಟ್ರ್ ಕೀ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ

ಈಗ ಪ್ರಸ್ತುತದಲ್ಲಿ ರಾಜಕೀಯ ಅಂತ ಬಂದಾಗ ಮೈಸೂರು ಜಿಲ್ಲೆಯ ವರುಣ ಕ್ಷೇತ್ರದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ ಹಾಗೆಯೇ ಶ್ರೀನಿವಾಸ್ ಶಿವಪುರದಿಂದ ಸಿ ಮಾದಪ್ಪನವರು ಸಮಾಜ ಇಲಾ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ ಅಲ್ಲಿ ಹನ್ನೊಂದು ಕ್ಷೇತ್ರಗಳು ಬರ್ತವೆ ಅನ್ನೊಂದು ಕ್ಷೇತ್ರದ ಎಮ್ ಎಲ್ ಎಗಳು ಕೂಡ ಒಂದು ಬಿ ಜೆ ಪಿ ಎರಡು ಜೆ ಡಿ ಎಸ್ಸು ಇನ್ನೂ ಉಳಿದವರೆಲ್ಲ ಕಾಂಗ್ರೇಸಿಂದ ಗೆದ್ದಿದ್ದಾರೆ ಚುನಾವಣೆ ಗೆದ್ದಿದ್ದಾರೆ ಈಗ ಪ್ರಸ್ತುತವಾಗಿ ಕಾಂಗ್ರೇಸ್ ಪಕ್ಷವು ಅಧಿಕಾರದಲ್ಲಿರೋದ್ರಿಂದ ರಾಜಕೀಯವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳು ಮೈಸೂರು ಜಿಲ್ಲೆಗೆ ಸಿಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇದೆ ಹಾಗೆ ಯಾವುದೇ ಪಕ್ಷವಾದರೂ ಕೂಡ ಇಲ್ಲಿ ಕೆಲಸವನ್ನ ಶಾಸಕರುಗಳು ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೈಸೂರು ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸಲು ಏನು ಮಾಡಬೇಕು ಅಂತ ಅಂತಂದ್ರೆ ನಾನೇನು ಮಾಡಿಸಲಿಕ್ಕೆ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಮೊದಲಿಗೆ ಜನರಿಗೆ ನೀರಿನ ವ್ಯವಸ್ಥೆ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಸಾರಿಗೆ ವ್ಯವಸ್ಥೆ ತಲುಪಿಸಿ ಕೊಡಬೇಕು ಹಾಗೆಯೇ ಮೂಲಭೂತ ಸೌಕರ್ಯಗಳಾದಂಥ ಆಹಾರ ಆಗಿರ್ಬೋದು ಇನ್ನಿತರ ಆಗಿರ್ಬೋದು ಎಲ್ಲ ದಾಹ ದವಸ ಧಾನ್ಯಗಳು ಅವುಗಳನ್ನು ಕಡಿಮೆ ರೇಟಲ್ಲಿ ದೊರಕಿಸಿಕೊಡ್ಬೇಕು ಹಾಗೆಯೇ ಡಿಸೇಲು ಪೆಟ್ರೋಲು ಇವು ಕೂಡ ಈಗ ಅವಶ್ಯಕತೆಯಾಗಿರೋದ್ರಿಂದ ಅವುಗಳು ಕೂಡ ಕಡಿಮೆ ಆಗಬೇಕು ಆಮೇಲೆ ಸಿಲಿಂಡ್ರು ಗ್ಯಾಸು ಕೂಡ ಮೂಲಭೂತವಾಗಿ ಬೇಕಾಗಿರತಕ್ಕಂಥದ್ದು ಅದರ ರೇಟ್ ಕಡಿಮೆ ಆಗಬೇಕಾಯ್ತದೆ ಮತ್ತೆ ಆವಿಷ್ಕಾರ ಮತ್ತು ತಂತ್ರಜ್ಞಾನಗಳ ಅರಿವು ಒಂದು ದೊಡ್ಡ ಕವಿಗಳನ್ನು ಒಂದು ದೊಡ್ಡ ಕೆರೆಗಳ ನವೀಕರಣ ಮಾಡೋದು ಹೇಗೆ ಅಂತ ಅಂತ ಇಲ್ಲಿ ಮೈಸೂರಲ್ಲಿ ಕೆರೆಗಳು ಅಂತ ಬಂದಾಗ ಕುಕ್ಕರಳ್ಳಿ ಕೆರೆ ಕಾರಂಜಿ ಕೆರೆ ತುಂಬ ಫೇಮಸಾಗಿರ್ತಕ್ಕಂಥದ್ದು ಇದು ಮೊದಲು ತುಂಬ ನವೀಕರಣವಾಗಿದ್ದು ಜನ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದರು ಈಗಲೂ ಕೂಡ ಬರ್ತಾಯಿದ್ದಾರೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಜಾವದಲ್ಲಿ ತುಂಬ ಜನ ಬಂದು ವಾಕ್ ಮಾಡಿ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ತಾ ಇದ್ದಾರೆ ಆದರೆ ನೀರು ಸ್ವಲ್ಪ ಮಟ್ಟ ಕಲುಷಿತಗೊಂಡಿರಬಹುದು ಅದನ್ನು ಮತ್ತೆ ಕ್ಲೀನ್ ಮಾಡಿ ಇಲ್ಲಿ ಮೊದಲು ಬೋಟ್ಗಳ ವ್ಯವಸ್ಥೆ ಮತ್ತು ಎಲ್ಲನೂ ಮಾಡಿ ಒಂದು ಪ್ರವಾಸ ಮಂದಿರವಾಗಿ ಕುಕ್ಕರಳ್ಳಿ ಕೆರೆ ಮತ್ತೆ ಕಾರಂಜಿ ಕೆರೆ ಇತ್ತು ಅದನ್ನು ಮತ್ತೆ ರೆ ಅದನ್ನು ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆ ಮೈಸೂರು ಜಿಲ್ಲೆ ಇದು ಹಾಗೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿದ ಹಾಗೆಯೇ ಇದು ಅರಮನೆ ನಗರ ಕೂಡ ಹೌದು ಇಲ್ಲಿ ಮೈಸೂರು ಅರಮನೆ ಫೇಮಸ್ ಆಗಿರತಕ್ಕಂಥ ಅರಮನೆ ಹಾಗೆ ಇಲ್ಲಿ ಚಾಮುಂಡೇಶ್ವರಿ ದೇವಿಯೂ ಕೂಡ ಇರತಕ್ಕಂಥದ್ದು ನೀವು ಕಾಣ್ತಾ ನಾವು ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಈ ಅರಮನೆಯು ತುಂಬ ಪುರಾತನ ಕಾಲದ್ದು ಇದು ಇಂದಿಗೂ ಕೂಡ ದಸರಾ ನಡೆಸುವಾಗ ದಸರಾ ನಾಡ ಹಬ್ಬ ದಸರಾ ಮಾಡುವಾಗ ತುಂಬ ವೈಭವೀಕರಣದಿಂದ ಈ ದಸರಾವನ್ನು ಆಚರಣೆ ಮಾಡ್ತಾರೆ ಮೈಸೂರು ಜಿಲ್ಲೆ ರಾಜರುಗಳನ್ನು ಹೊಂದಿರ್ತಕ್ಕಂಥ ಜಿಲ್ಲೆಯಾಗಿದ್ದು ಈಗಲೂ ಕೂಡ ರಾಜರ ಹೆಸರು ಹೇಳಿದ್ದಾರೆ ಒಂದು ಗೌರವಯುತವಾಗಿ ಘನತೆಯನ್ನು ಹೊಂದಿರ್ತಕ್ಕಂಥ ಜಿಲ್ಲೆ ಈಗ ಯದುವೀರ್ ಕೃಷ್ಣ ಯದುವೀರ್ ರಾಜರಿದ್ದಾರೆ ಪ್ರಮೋದ ದೇವಿ ಇದ್ದಾರೆ ಪ್ರಸ್ತುತವಾಗಿ ಶ್ರೀಕಂಠದತ್ತ ನರಸಿಂಹ ರಾಜರು ಒಡೆಯರಿದ್ದರು ಅವರು ಇವಾಗಿಲ್ಲ ಅದಕ್ಕಿಂತೂ ಕೃಷ್ಣರಾ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹೈದರಾಲಿ ಟಿಪ್ಪು ಹೀಗೆ ಹಲವಾರು ಹಿಂದೂ ಆಳ್ವಿಕೆನ ಮಾಡಿದ್ದಾರೆ ಮೈಸೂರು ಅಂತಂದಾಗ ಜನರಲ್ಲಿ ಮೂಡೋದು ಒಂದು ಒಳ್ಳೆಯ ಅಭಿಪ್ರಾಯ ಅಷ್ಟು ಸ್ವಚ್ಛಂದವಾದ ನಗರ ಹಾಗೆಯೇ ಎಲ್ಲ ಸುತ್ತಮುತ್ತ ಪರಿಸರ ಜನರನ್ನು ಪ್ರೀತಿಸುವ ಹೊಂದಿದೆ ಮೈಸೂರು ಇಲ್ಲಿ ಅತಿ ವೇಗವಾಗಿ ಬೆಳೀತಕ್ಕಂಥ ಒಂದು ಜಿಲ್ಲೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗ್ಳೂರು ಬಿಟ್ಟರೆ ಇನ್ನೂ ಹೆಚ್ಚಿನದಾಗಿ ಯಾವುದೇ ಪ್ರಾಧೀನತೆ ಇದ್ದರೂ ಕೂಡ ಅದು ಮೈಸೂರಿಗೆ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಐ ಟಿ ಬಿ ಟಿ ಕಂಪ್ನಿ ಕೂಡ ಆರಂಭವಾಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಆರಂಭವಾಗಬೇಕು ಇಂಪೋಸಿಸ್ ಸುಧಾ ಮೂರ್ತಿ ನಾರಾಯಣ್ ಸುಧಾ ಮೂರ್ತಿ ಅವರ ಒಂದು ಕಂಪನಿ ಕೂಡ ಮೈಸೂರಲ್ಲೇ ಇರೋದು ಇದು ತುಂಬ ಫೇಮಸ್ ಆಗಿರತಕ್ಕಂಥದ್ದು ಇದರಿಂದ ಜನರಿಗೆ ತುಂಬ ಜನರಿಗೆ ಉದ್ಯೋಗವನ್ನು ನೀಡಿರತಕ್ಕಂಥದ್ದು ಹಾಗೆಯೇ ಇದನ್ನು ಪೌಂಡೇಶನ್ ಮಾಡಿಕೊಂಡು ಅವರು ಕೂಡ ತುಂಬ ಜನರಿಗೆ ಸಹಾಯವನ್ನು ಮಾಡ್ತಿರ್ತಕ್ಕಂಥದ್ದು ಸಾಧಾರಣವಾಗಿ ಇರತಕ್ಕಂತ ನಾನು ಇನ್ಫೋಸಿಸ್ನಲ್ಲಿ ತಿಳಿದಿರುವೆ ಹಾಗೆ ಮೈಸೂರು ವಿಶ್ವ ವಿದ್ಯಾನಿಲಯ ಮೈಸೂರು ಇದು ಕೂಡ ತುಂಬ ಜನರಿಗೆ ತುಂಬ ಕವಿಗಳಿಗೆ ತುಂಬ ಜನರಿಗೆ ಕೆಲಸ ಕೊಟ್ಟಂಥ ಜಾಗ ಈಗಲೂ ಅದನ್ನು ದೇಗುಲವೆಂದೇ ನಾವು ಇಷ್ಟಪಡ್ತೀವಿ ಹಾಗೆ ಇಲ್ಲಿ ತುಂಬ ಅರಮನೆಗಳಿವೆ ವಾಣಿ ವಿಳಾಸ ಅರಮನೆ ಅಂಬಾ ವಿಳಾಸ ಅರಮನೆ ಜಗನ್ ಮೋಹನ ಪ್ಯಾಲೇಸು ಈಗೆ ಹಲವಾರು ಅರಮನೆಗಳನ್ನು ನಾವು ಇಲ್ಲಿ ಕಾಣ್ತೇವೆ ಇಲ್ಲಿ ಮೈಸೂರಿನ ಸುತ್ತ ರಿಂಗ್ ರೋಡ್ ಒಂದಿದ್ದು ಜನರಿಗೆ ಪರಿಸರಕ್ಕೆ ಅದು ಹೊಂದಿಕೊಳ್ಳುವಂಥ ಒಂದು ಒಳ್ಳೆ ರೀತಿಯಲ್ಲಿ ಹೊಂದಿಕೊಳ್ಳುವಂಥ ಜಾಗವಾಗಿದೆ ಮೈಸೂರು ಮೈಸೂರು ಸಂಸ್ಥಾನ ಅಂತ ಮೊದಲಿದ್ದದ್ದು ನಮ್ಮದೇ ಆದ ಮೈಸೂರು ರಾಜ್ಯವಾಗಿತ್ತು ಮೈಸೂರು ರಾಜ್ಯ ಆಗಿ ನಂತರ ಕರ್ನಾಟಕ ರಾಜ್ಯವಾಗಿ ಮೈಸೂರು ಮೈಸೂರು ಜಿಲ್ಲೆಯಾಗಿ ಹಾಗೆ ಉಳಿಯುತ್ತೆ ಆದರೆ ಇಂದಿಗೂ ಈ ಮೈಸೂರು ಅನ್ನೋದು ಒಂದು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಬಲವಾಗಿದೆ